ಹೌದು ಹ್ಞೂ ಇದೆ ಊಂ ಬನ್ನಿ ಅಮ್ಮ ದೋಸೆ ಇಡ್ಲಿ ಪೂರಿ ಚಪಾತಿ ಬಿಸಿಬೇಳೆಭಾತು ವಾಂಗಿಭಾತು ರೈಸ್ ಭಾತು ಜೀರಾ ರೈಸು ಆಂ ಫಿಲ್ಟರ್ ಕಾಫಿ ಟೀ ಆಮೇಲೆ ತುಂಬ ಐಟಮ್ಸ್ಗಳಿದೆ ಅಮ್ಮ ನಿಮ್ಗೆ ಯಾವ ಥರ ಬೇಕು ನಮ್ಮ ಓಟಲ್ ಬಂದು ಮಳವಳ್ಳಿ ಕಾರ್ನರಲ್ಲಿ ಇದೆಯಲ್ಲಮ್ಮ ಬಸ್ ಸ್ಟಾಪ್ಗೋಗೋ ರೋಟಲ್ಲಿ ಅಲ್ಲಿದೆ ಅಮ್ಮ ಒಂದು ಪ್ಲೇಟ್ ಬಿಸಿಬೇಳೆ ಭಾತ್ ಬಂದು ತರ್ಟಿ ಫೈ ರುಪೀಸ್ ಅಮ್ಮ ಮೂವತ್ತೈದು ರೂಪಾಯಿ ತೊಗೋತೀವಿ ಆಂ ಹೌದು ಆಂ ನೀವು ಆರ್ಡ್ರು ಮಾಡಿ ನಮ್ಗೆ ಆರ್ಡ್ರು ಮಾಡಿ ಆರ್ಡ್ರು ಕೊಟ್ಟರೆ ನಾವು ಅದನ್ನ ಸಪ್ಲೈ ಮಾಡಿ ಕೊಡ್ತೀವಮ್ಮ ಹಾಂ ಪಾರ್ ಇದೆ ಹಾಂ ಮಾಡ್ತೀವಮ್ಮ ಹಾಂ ಫಿಲ್ಟರ್ ಕಾಫಿನೂ ಇದೆ ಮಧ್ಯಾಹ್ನ ಊಟಕ್ಕೆ ರೈ ಅನ್ನ ಸಾಂಬಾರು ರಸಂ ಮಜ್ಜಿಗೆ ಹಪ್ಳ ಉಪ್ಪಿನಕಾಯಿ ಒಂಥರ ಸ್ವೀಟ್ಸು ಹ್ಞೂ ಇದೆ ಅಮ್ಮ ಹಾಂ ಇಲ್ಲಿ ಅದು ಸೆರಿ ಮುದ್ದೆ ವಾರ್ದಲ್ಲಿ ಒಂದೇ ದಿನ ಮಾಡೋದು ಕಂಪಲ್ಸರಿ ಇದು ಇರುತ್ತೆ ಡೈಲಿ ಇದು ಅದು ವಾರಕ್ಕೆ ಒಂದು ಸಲ ಮಾಡೋದು ಹೌದು ಹಾಂ ಇದು ವೆಜ್ ಹೋಟೆಲ್ಲು ಹಾಂ ಹಾಂ ಹಾಂ ಸರಿ ಬಿಸಿಬೇಳೆ ಭಾತು ಎಷ್ಟು ಬೇಕಾಗಿತ್ತಮ್ಮ ಹಾಂ ಚೆನ್ನಾಗಿದೆ ಹಾಂ ತುಂಬ ಚೆನ್ನಾಗಿದೆ ಹಾಂ ಸರಿಯಮ್ಮ ಕಳ್ಸ್ಕೊಡ್ತೀವಿ ಹಾಂ ಖಂಡಿತ ನೀವು ಮುಂಚೆನೆ ನಮ್ಗೆ ಆರ್ಡ್ರು ಕೊಟ್ಟರೆ ನಾವು ತೊಗೊಳ್ತೀವಿ ಓಕೆನಮ್ಮ

ಓಕೆನಮ್ಮ ಓಕೆ